ಸರ್ ಮೈಸೂರು ಮಯೂರಾ ರೆಶ್ಟೋರೆಂಟ್ ಅವರಾ ಸರ್

ಹಲೋ ಮೈಸೂರು ಮಯೂರಾ ರೆಶ್ಟೋರೆಂಟ್ ಅವರಾ ಸರ್ ಸರ್ ಮೈಯ ಆ ರೆಸ್ಟೋರೆಂಟ್ಗೆ ನಾಳೆ ನಾವು ಅಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ ನಾಳೆ ಎಲ್ಲರೂ ಬರ್ತಾ ಇದ್ದೀವಿ ಸರ್ ನಾನು ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿಸ್ ಎಲ್ಲ ಒಂದು ಇಪ್ಪತ್ತೈದು ಜನ ಬರ್ತಾ ಇದೀವಿ ಸರ್ ಹಾಂ ಅವ್ರಿಗೆ ಗ್ರೇಸಿ ಕಡಿಮೆ ಇರಬೇಕು ಚಟ್ನಿ ಚೆನ್ನಾಗಿರ್ಬೇಕು ಪಲ್ಯವೂ ಚೆನ್ನಾಗಿರ್ಬೇಕು ಹಾಂ ಇದು ಅಕ್ಕಿ ವಡೆ ಅಕ್ಕಿ ವಡೆ ಸುಡ್ತಾರಲ್ಲ ಸರ್ ಆ ಥರ ಸುಟ್ಟು ಸುಟ್ಟು ಕೊಡಬೇಕು ಎಲ್ಲರ್ಗೂ ಒಂದು ಇಪ್ಪತ್ತೈದು ಜನಕ್ಕೆ ರೆಡಿ ಮಾಡಿಟ್ಟಿರಿ ಸರ್ ಹ್ಞೂ ನೀವು ಸರ್ವಿಸ್ ಚೆನ್ನಾಗಿ ಕೊಡಬೇಕು ಸರ್ ಅಲ್ಲಿ ದೋಸೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ ಸರ್ ಅದಕ್ಕೆ ಹ್ಞೂ ನಾವು ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲೀಸ್ ಎಲ್ಲ ಒಂದು ಇಪ್ಪತ್ತೈದು ಜನ ಬರ್ತಾ ಇದೀವಿ ಸರ್ ನಮಗೆ ಸರ್ವಿಸ್ ಕೊಡಬೇಕು ಸರ್ ದೋಸೆ ಚೆನ್ನಾಗಿರ್ಬೇಕು ಸರ್ ನಾವು ಇನ್ನೊಂದು ಸಾರಿ ಬಂದಾಗ ಇನ್ನೊಂದು ಸಾರಿ ಬಂದಾಗ ನಾವು ಚೆನ್ನಾಗಿದೆ ಅಂತ ಇನ್ನೊಂದು ಸಾರಿನೂ ಕೂಡ ಅಲ್ಲಿಗೇ ಬರಬೇಕು ಸರ್ ಸರಿ ಸರ್ ಸರಿ ಸರ್ ಹ್ಞೂ ಒಂದು ಇಪ್ಪತ್ತೈದು ಜನಕ್ಕೆ ಚೆನ್ನಾಗಿ ಮಾಡಿಕೊಡಿ ಸರ್ ನಾಳೆ ಬರ್ತೀವಿ ಓಕೆ ಸರ್ ತ್ಯಾಂಕ್ಸ್ ಸರ್